ಒಂದು ಸಾವಿರ ನೂರು ರೂಪಾಯಿ ಒಂದು ಸಾವಿರದ ಒಂದು ಎರಡು ಸಾವಿರದ ಇಪ್ಪತ್ತು ಮೂರು ಸಾವಿರದ ಹತ್ತು ಹತ್ತು ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಎರಡು ಸಾವಿರದ ಒಂದು ಮೂರು ಸಾವಿರದ ಒಂದು ನಾಲ್ಕು ಸಾವಿರ ಐವತ್ತು ಸಾವಿರ ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ಏಳು ಲಕ್ಷ ಯೋ ಏಳೂವರೆ ಲಕ್ಷ ಐದು ಲಕ್ಷ ಆರೂವರೆ ಲಕ್ಷ ಎಮ್ ಎಂಟು ಸಾವಿರ ಎಂಬತ್ತೆಂಟು ಸಾವಿರ ಎಂಬ ಎಂಟು ಲಕ್ಷ ಎಂಟೂವರೆ ಲಕ್ಷ ಮುಂತಾದವುಗಳು